ಹಾಂ ಹಲೋ ನಮಸ್ತೆ ಹಾಂ ಹೌದು ಸರ್ ಇದು ಸಿದ್ದಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೇಳಿ ಸರ್ ಹಾಂ ಹೌದಾ ಸರ್ ಓಕೆ ನೀವು ಈಗ ಡ್ಯಾ ಅಡ್ಮಿಶನ್ ತೊಗೋಬೇಕಾ ಸರ್ ನಮ್ಮ ಕಾಲೇಜಲ್ಲಿ ಥರ್ಡ್ ಇಯರ್ಗೆ ಹಾಂ ಹೌದಾ ಸರ್ ಓಕೆ ಸರ್ ನಮ್ಮದು ಕಾಲೇಜಲ್ಲಿ ಈಗ ತುಂಬ ಇಂಪ್ರೂವ್ಮೆಂಟ್ಸಾಗಿದೆ ಸರ್ ವೊ ನಾವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಕಾಲೇಜನ್ನು ಬೆಳೆಸ್ತಿದಿವಿ ಮತ್ತು ಬೇರೆ ಬೇರೆ ಟೆಕ್ನಾಲಜೀಸನ್ನು ಅಳ್ವಡಿಸ್ಕೊಳ್ತಿದೀವಿ ಸರ್ ಕಾಲೇಜಲ್ಲಿ ಮತ್ತು ಎಕ್ಸ್ಪೀರಿಯನ್ಸಡು ಲೆಚ್ಚರರ್ಸು ಮತ್ತು ಪ್ರೊಫೆಸರ್ಸನ್ನು ನಾವು ಹೆ ಜಾಸ್ತಿ ರೆಕ್ರುಟ್ ಮಾಡ್ಕೊತಿದೀವಿ ಸರ್ ಮತ್ತು ನಾವು ಹಾಸ್ಟೆಲನ್ನು ತುಂಬ ಇಂಪ್ರೂವ್ ಮಾಡಿದೀವಿ ಸರ್ ಅಂದರೆ ಮತ್ತು ನಾವು ಒಂದು ಹಳೆ ಹಾಸ್ಟೆಲ್ ಬಿಟ್ಟು ಈಗ ಬೇರೆ ಒಂದು ಅದ್ರ ಪಕ್ಕಕ್ಕೆ ಒಂದು ಹೊಸ ಬಿಲ್ಡಿಂಗನ್ನು ಕಟ್ಟಿದೀವಿ ಸರ್ ಅದನ್ನ ತುಂಬ ಇಂಪ್ರೂವ್ ಇಂಪ್ರೂವ್ ಮಾಡಿದ್ದೀವಿ ಮತ್ತು ಒಳ್ಳೆಯ ಊಟ ವಸತಿ ಇದೆ ಸರ್ ಮತ್ತು ನೀರಿನ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ ಹಾಂ ಸರ್ ಮತ್ತು ನಿಮಗೆ ಈಗ ಕಾಲೇಜ್ ಫೀಸು ಬನ್ಬಿಟ್ಟು ಡಿಗ್ರಿ ಅಂದರೆ ಈಗ ನೀವು ಥರ್ಡ್ ಇಯರ್ಗಲ್ವಾ ಸರ್ ಹಾಂ ಸರ್ ನಮ್ಮ ಗ ಸಿದ್ದಗಂಗಾ ಇನ್ಸ್ಟಿಟ್ಯೂಟಲ್ಲಿ ಥರ್ಡ್ ಇಯರ್ ಡಿಗ್ರಿಗೆ ಸುಮಾರು ಎಂಬತ್ತು ಸಾವಿರ ಅಡ್ಮಿಶನ್ನು ಆಗುತ್ತೆ ಸರ್ ಆಂ ಮತ್ತೆ ಹೌದಪ್ಪಾ ಈಗ ಜಾಸ್ತಿನೇ ಆಗ್ತಿದೆ ಏಕಂದರೆ ನಾವೆಲ್ಲ ಒಳ್ಳೆಯ ಬಿಲ್ಡಿಂಗ್ಗಳನ್ನು ಹಾಕ್ತಿದೀವಿ ಮತ್ತು ಎಕ್ಸ್ಪೀರಿಯೆನ್ಸಡ ಲೆಚ್ಚರರ್ಸ್ನ ತೊಗೊತಿದ್ದೀವಲ್ವಾ ಬೇರೆ ಕಾಲೇಜ್ಗೆಲ್ಲ ನಾವು ಹೋಲಿಸಿಕೊಂಡ್ರೆ ನಮ್ಮ ಕಾಲೇಜು ಬೆಟರು ಈಗ ಚೆನ್ನಾಗಿದೆ ಎಲ್ಲ ಫೆಸಿಲಿಟೀಸಿದೆ ಕಾಲೇಜಿಂದೇ ನಾವು ವೆಯ್ಕಲ್ಗಳನ್ನು ಅರೆಂಜ್ ಮಾಡಿದ್ದೀವಿ ಹಾಂ ಬಸ್ ಫೆಸಿಲಿಟೀಸಿದೆ ಎಲ್ಲ ಥರದ್ದು ಅನುಕೂಲ ಇದೆ ಯಾವ್ದೂ ತೊಂದರೆ ಇಲ್ಲಪ್ಪ ನಮ್ಮ ಕಾಲೇಜಲ್ಲಿ ನೋಡಿ ಹಾಂ ಊಟ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಸ್ನಾಕ್ಸು ಮತ್ತು ಟೀ ಕಾಫಿ ಇರುತ್ತೆ ರಾತ್ರಿಗೆ ಚಪಾತಿ ಅಥವಾ ಮುದ್ದೆ ಒಂದಿನ ಚಪಾತಿ ಊಟ ಇರುತ್ತೆ ಒಂದಿನ ಮುದ್ದೆ ಊಟ ಇರುತ್ತೆ ಊಟಾನೂ ಚೆನ್ನಾಗಿರುತ್ತೆ ನಮ್ಮ ಹಾಸ್ಟ್ಲಲ್ಲಿ ಎಲ್ಲ ಥರದ್ದು ಯಾವ್ದೂ ಕಂಪ್ಲೇಂಟಿಲ್ಲ ನೋಡಿ ನೀವೊಂದ್ಸಲ ಕಾಲೇಜಿಗೆ ಬಂದು ಎಲ್ಲ ಬಗ್ಗೆ ನೋಡಿಕೊಂಡು ಎಲ್ಲ ತಿಳ್ಕೊಂಡೋಗಿ ಸರ್ ಓಕೆ ಸರ್ ಬನ್ನಿ ಸರ್ ಥ್ಯಾಂಕ್ ಯು ಸರ್